ಸರ್ ನಮಸ್ಕಾರ ನನ್ನ ಹೆಸ್ರು ಶಾಂತರಾಜಯ್ಯ ಅಂತ ಭಾರತದ ಆಹಾರ ಅಂದರೆ ಭಾಳ ರುಚಿಕರವಾಗಿರ್ತವೆ ಬಹಳ ಜನ ಇಷ್ಟಪಡ್ತಾರೆ ಎಲ್ಲಾ ದೇಶದವ್ರು ಬಂದು ಇಲ್ಲಿ ಭಾರತದಲ್ಲಿ ಊಟ ಮಾಡಿ ಭಾರತ ಬಿಟ್ಟು ಹೋಗಕ್ಕೆ ಆಗೋಲ್ಲ ಊಟಗಳ ಕಂಡರೆ ಅಷ್ಟೊಂದು ಟೇಶ್ಟಿ ಆಗಿರ್ತವೆ ಅದಕ್ಕೋಸ್ಕರ ಭಾರತದ್ದು ಆಹಾರದ ಬಗ್ಗೆ ಬೇರೆಯವ್ರು ಮಾತಾಡಂಗೆ ಇಲ್ಲ ಯಾವೆಲ್ಲ ಅಡುಗೆಗಳು ಮಾಡ್ತೀವಿ ಅಂತಂದರೆ ನಾವು ಮುದ್ದೆ ಅನ್ನ ಸಾಂಬಾರು ವಡೆಗಳು ಬೋಂಡಗಳು ಸೊಪ್ಪಿನ ಪಲ್ಯಗಳು ಶಾವಿಗೆ ಕೋಸುಂಬರಿ ಎಲ್ಲ ಚೆನ್ನಾಗಿರ್ತವೆ ಎಲ್ಲ ಚೆನ್ನಾಗಿ ಮಾಡ್ತೀವಿ ನಾವು ಆಮೇಲಿಂದ ಸಾಂಬಾರು ಪದಾರ್ಥಗಳು ಗೋಡಂಬಿ ದ್ರಾಕ್ಷಿ ಒಣ ಖರ್ಜೂರ ಆಮೇಲೆ ಮೆಣಸು ಜೀರಿಗೆ ಕೊತ್ತಂಬರಿ ಇವೆಲ್ಲ ವಿಧ ವಿಧವಾಗಿ ರುಚಿಗಳು ಬರ್ತವೆ ಸಾಂಬಾರು ಮಾಡ್ತಾ ಇದ್ದರೆ ಬಹಳ ಹೆಸ್ರ್ವಾಸಿ ಆಗಿರ್ತವೆ ಸಾಂಬಾರು ಪದಾರ್ಥಗಳು ಭಾರಿ ಜನಪ್ರಿಯ ಆಗಿದಾವೆ ನಮ್ಮ ಹತ್ರ ಅವೆಲ್ಲ ಹಾಕ್ತಾರಿಂದ ಸಾಂಬಾರು ಟೇಶ್ಟಾಗಿ ಬರ್ತದೆ ಅಡುಗೆಗಳು ಚೆನ್ನಾಗಿ ಬರ್ತವೆ ಅಡಿಗಳು ನಮ್ಮ ಅಡಿಗಳ ಮುಂದೆ ಬೇರೆ ಅಡಿಗೆಗಳೆ ಇಲ್ಲ ಏನು ಈ ಸಿರಿಧಾನ್ಯಗಳು ಅಂತ ಹೇಳ್ತೀವಿ ನವಣೆ ಕೊರಲೆ ಹಾರ್ಕ ಸಜ್ಜೆ ಇವೆಲ್ಲಾನು ಸಹ ಭಾಳ ಸೊಗಸಾಗಿರ್ತವೆ ಆ ತಿಂಡಿಗಳು ತಿಂದರೆ ಮೈ ಜುಮ್ ಅಂತ ಸೂಪರ್ ಇರ್ತದೆ ಪಸ್ಟ್ ಕ್ಲಾಸಾಗಿ ಇರತ್ತೆ ಭಾರ್ತದ ಆಹಾರಗಳಂದರೆ ಸಖತ್ತಾಗಿ ಇರ್ತವೆ